ನಮ್ಮನೆಗೆ ಬರೋ ಅಥಿತಿಗಳನ್ನ ಕರೀ ಕರ್ಕೊಂಡೋಗೋಕ್ಕೆ ಇಷ್ಟಪಡುವಂಥ ಪ್ರವಾಸಿ ತಾಣ ಅಂತ ಅಂದ್ರೆ ಮೈಸೂರಲ್ಲಿರುವಂಥ ಅರಮನೆ ಪ್ಯಾಲೇಸ್ ಚಾಮುಂಡಿ ಬೆಟ್ಟ ಇಲ್ಲಿನ ಶ್ರೀರಂಗಪಟ್ಟಣ ದೇವಸ್ಥಾನ ನಿಮಿಷಾಂಬ ದೇವಸ್ಥಾನ ಕೆ ಆರ್ ಎಸ್ ಡ್ಯಾಮ್ ಇಲ್ಲಿಗೆ ಕರ್ಕೊಂಡೋಗೋಕೆ ಇಷ್ಟಪಡ್ತೀನಿ ಏನಕ್ಕಂದ್ರೆ ಫರ್ಸ್ಟ್ ನಾವು ಹೋಗೋದೆ ಚಾಮುಂಡಿ ಬೆಟ್ಟಕ್ಕೆ ತಾಯಿ ಚಾಮುಂಡೇಶ್ವರಿ ನಾಡನ್ನ ಆಳ್ತಾಯಿರೋ ಮೈಸೂರು ರಾಜ್ಯದಲ್ಲಿ ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡ್ಕೊಳ್ತೀವಿ ಫರ್ಸ್ಟು ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿನ ಮಹಿಷಾಸುರ ಮರ್ದಿನಿ ನೋಡು ಅಲ್ಲಿನ ಚಾಮುಂಡಿ ಬೆಟ್ಟ ಸುತ್ತಮುತ್ತಲ ನಂದಿ ಅಲ್ಲೆಲ್ಲ ತೋರಿಸ್ಕೊಂಡು ಅಲ್ಲೆಲ್ಲ ಪೂಜೆ ಪುನಸ್ಕಾರ ಮಾಡ್ಸ್ಕೊಂಡು ಟಿಫನ್ ಮಾಡ್ಸ್ಕೊಂಡು ನಾವು ನೆಕ್ಸ್ಟ್ಯಿಂದ ಬಂದರೆ ಕೆಳಗಡೆ ಬಂದಾಗ ಲಲಿತ್ ಮಹಲ್ ಪ್ಯಾಲೇಸ್ ಅಲ್ಲಿ ಹೋಗ್ಬಿಟ್ಟು ಅಲ್ಲೆಲ್ಲ ಟಿಫನ್ ಕಾಫಿಯೆಲ್ಲ ಮುಗಿಸ್ಕೊಂಡು ಅಲ್ಲೆಲ್ಲ ಸುತ್ತ ನೋಡಿಕೊಂಡು ಅಲ್ಲಿಂದ ನಾವು ಪುನಃ ಅರಮನೆ ಪ್ಯಾಲೇಸ್ ಕರ್ಕೊಂಡು ಹೋಗ್ತೀವಿ ಅಲ್ಲಿ ಏನಕ್ಕೆ ಅಂತ ಅಂದ್ರೆ ಅಲ್ಲಿ ರಾಜರ ಆಸ್ಥಾನಗಳು ಅಲ್ಲಿ ರಾಜರ ಆಳ್ವಿಕೆಗಳದ್ದು ಎಲ್ಲ ಮೆಮೊರೇಬಲ್ ಇರುವಂಥ ಅಂತ ರೂಮ್ಗಳು ಅಲ್ಲೇ ಸುತ್ತ ನಾವು ಅರಮನೆ ಪ್ಯಾಲೇಸ್ ಇದ್ದಾವೆ ನೀವು ಬರೋತನಕ ನೀವು ಮಧ್ಯಾಹ್ನ ಆಗುತ್ತೆ ಅಲ್ಲೆಲ್ಲ ಸುತ್ಕೊಂಡು ಬರೋತನಕ ತುಂಬ ಚೆನ್ನಾಗಿರು ರಾಜರ ಆಸ್ಥಾನಗಳು ಅವ್ರು ಕೂತ್ಕೊಂತದ್ದು ಆಸ್ಥಾನ ಅವ್ರು ಯೂಸ್ ಮಾಡ್ತಾಯಿದ್ದಿದ್ದ ಯುದ್ಧ ಅದು ಇದು ಯೂಸ್ ಮಾ ಅದಕ್ಕೆಲ್ಲ ಯೂಸ್ ಮಾಡ್ತಾರೆ ಅವರು ಉಪಕರಣಗಳು ಅವೆಲ್ಲ ಅಲ್ಲಿರುತ್ತಲ್ಲ ಅದನ್ನೆಲ್ಲ ನೋಡಿಕೊಂಡು ಅಂಬಾರಿ ನೋಡಿಕೊಂಡು ಅಲ್ಲಿ ರಾಜ್ರ ಪೇಂಟಿಂಗ್ಸ್ಗಳು ಅಲ್ಲಿ ಪ್ರಾಣಿಗಳದ್ದು ಚರ್ಮ ಅದು ಪ್ರಾಣಿಗಳದ್ದು ಮೂಳೆಗಳ ಹೃದಯದ ಒಂದು ರೂಮ್ ವಸ್ತು ರೂಮ್ಗಳಲ್ಲೆಲ್ಲ ಇಟ್ಟಿರ್ತಾರೆ ಅದನ್ನ ಅವೆಲ್ಲ ನೋಡಿಕೊಂಡು ಅರಮನೆ ನಾವು ಹೇಗೆ ಕಟ್ಟಿದ್ರು ಎಲ್ಲೆಲ್ಲಿ ಏನೇನು ಯೂಸ್ ಮಾಡ್ತಾಯಿದ್ರು ಅದ್ಕೆಲ್ಲ ಅಲ್ಲಿದ್ದ ಯಾರೋ ಗೈಡ್ಗಳು ಇರ್ತಾರೆ ಅವ್ರ ಮುಖಾಂತರ ನಾವು ಅದೆಲ್ಲ ತಿಳ್ಕೊಂಡು ನಾವು ತಿಳ್ಕೊಂಡಂತಾಗುತ್ತೆ ನಮ್ಮ ಮನೆಗೆ ಬಂದಿರೋ ಅಥಿತಿಗಳೂ ತಿಳ್ಕೊಂಡಂತಾಗುತ್ತೆ ಅದನ್ನೆಲ್ಲ ತೋರಿಸ್ಕೊಂಡು ಅವ್ರನ್ನ ಅಲ್ಲೆಲ್ಲ ಸುತ್ತ ಮುತ್ತ ಬೃಂದಾವನ ಅಲ್ಲಿ ಕೆ ಆರ್ ಎಸ್ ಡ್ಯಾಮ್ ಅಣೆಕಟ್ಟು ನೋಡಿಕೊಂಡು ಅಲ್ಲಿ ತಿಂದು ನೈಟ್ ಟೈಮ್ ತುಂಬ ಚೆನ್ನಾಗಿದೆ ಲೈಟಿಂಗ್ಸ್ಗಳದ್ದು ನೀರಿನ ಸುತ್ತ ಮ್ಯೂಸಿಕಲ್ಸ್ದು ಅವೆಲ್ಲ ತುಂಬ ಬೃಂದಾವನ ಗಾರ್ಡನ್ ತುಂಬ ಓಡಾಡ್ಕೊಂಡು ಸಾಯಂಕಾಲದ ಟೈಮಲ್ಲೆಲ್ಲ ಇದು ಮಾಡ್ಕೊಂಡು ಬಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಇಷ್ಟು ಎಲ್ಲ ನೋಡ್ಕೊಂಡು ಬಂದಾಗ ತುಂಬ ಚೆನ್ನಾಗಿರುತ್ತೆ ನಾವು ಪುನಃ ಅಲ್ಲೇ ಬರ್ತಾ ಶ್ರೀರಂಗಪಟ್ಣಕ್ಕೆ ಹೋಗ್ಬಿಟ್ಟು ನಿಮಿಷಾಂಬ ಟೆಂಪಲ್ಲಲ್ಲೆಲ್ಲ ಮಕ್ಕಳೆಲ್ಲ ನೀರ್ನಲ್ಲಿ ಆಟಾಡಿಕೊಂಡು ಅದು ದೇವಸ್ಥಾನ ನೋಡ್ದಂತಾಗುತ್ತೆ ನೀರಿನ ನೀರಲ್ಲಿ ಆಟಾಡ್ದಂಗು ಆಗುತ್ತೆ ತುಂಬ ಚೆನ್ನಾಗಿದೆ ಕ ಬೃಂದಾವನ ಗಾರ್ಡನಲ್ಲೂ ಅಷ್ಟೆನೆ ಮಕ್ಕಳು ಆಟಾಡೋಕೆ ಪಾರ್ಕ್ ಇರುತ್ತೆ ಉಯ್ಯಾಲೆಗಳು ಅದೂ ಇದೂ ಅಂತ ಎಲ್ಲ ಇರುತ್ತಲ್ಲ ಮಕ್ಕಳು ಸಾಮಾನ್ಯವಾಗಿ ಆಟ ಆಡೋಕ್ಕೆ ಇಷ್ಟ ಪಡ್ತಾರೆ ಒಂದು ಅಲ್ಲಿ ನೀರಿನ ಬೋಟಿಂಗ್ಸ್ಗಳು ಅದು ಸೆವೆನ್ ಒ ಕ್ಲಾಕ್ಗೆ ಅದರಲ್ಲಿ ಲೈಟಿಂಗ್ಸ್ಗಳಿಂದ ಡೆಕೊರೇಶನ್ ಮಾಡಿರ್ತಾರೆ ನೀರಿಂದೆಲ್ಲ ಮತ್ತೆ ಮ್ಯೂಸಿಕ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಎಲ್ಲ ನೋಡೋಕ್ಕೆ ಅಲ್ಲಿ ಹೋಗ್ಬಿಟ್ರೆ ಮನೆಗೆ ಬರೋ ತನಕ ತುಂಬ ಮಕ್ಕಳೆಲ್ಲ ಎಂಜಾಯ್ಮೆಂಟ್ ಹಾಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಆಟಾಡಿಕೊಂಡು ನೀರಲ್ಲೆಲ್ಲ ಆಟಾಡಿಕೊಂಡು ಪಾರ್ಕಲ್ಲೆಲ್ಲ ಆಟಾಡಿಕೊಂಡು ಬೃಂದಾವನ ಗಾರ್ಡನ್ ಅಂದರೆ ನೀರಿಂದು ಲೈಟಿಂಗ್ಸ್ ಅದೆಲ್ಲ ತುಂಬ ಚೆನ್ನಾಗಿರೋಂಥ ಗಾರ್ಡನ್ ಅದು ಸರ್ವೇಸಾಮಾನ್ಯ ಮೈಸೂರ್ಗೆ ಬಂದರೆ ನೋಡುವಂಥ ಪ್ಲೇಸಸ್ಗಳದ್ದು ಮೈಸೂರು ಫೇಮಸ್ ಪ್ಲೇಸಸ್ಗಳೆಂದ್ರೆ ಅರಮನೆ ಬೃಂದಾವನ ಗಾರ್ಡನ್ ಕೆ ಆರ್ ಎಸ್ ಡ್ಯಾಮ್ ಅಂತಲೇ ಎಲ್ಲ ಬಂದು ನೋಡೋಕ್ಕೆಂತ ಹೋಗೋದು ತುಂಬ ಚೆನ್ನಾಗಿರುವಂಥ ಪ್ಲೇಸಸ್ಗಳಲ್ಲಿ ಅಲ್ಲಿ ಇಲ್ಲಿ ಬೇರೆ ಎಲ್ಲೂ ಹೋಗೋಕ್ಕಿಲ್ಲ ಮೈಸೂರು ಅರ್ಮಾ ಮೈಸೂರು ಬರೋ ಅಥಿತಿಗಳನ್ನು ಕರ್ಕೊಂಡು ಹೋಗುವಂಥ ಪ್ಲೇಸಸ್ಗಳೇ ಅದು ಅಲ್ಲಿದ್ದು ಅಲ್ಲೋಗ್ತೀವಿ ಒಂದು ದಿನ ಇನ್ನೊಂದು ದಿನ ತಲಕಾಡಿಗೆ ಹೋಗ್ತೀವಿ ಅಲ್ಲಿ ನೋಡಿಕೊಂಡು ಅಲ್ಲಿ ನೀರಲ್ಲೆಲ್ಲ ಆಟಾಡಿಕೊಂಡು ಅಲ್ಲಿ ಸುತ್ತಮುತ್ತ ಇರೋ ಗಗನ ಚುಕ್ಕಿ ಭರಚುಕ್ಕಿ ಅಲ್ಲಿಗೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ಹಂಗೆ ಬರ್ತಾ ಅಲ್ಲೆಲ್ಲ ಸುತ್ತ ಮುತ್ತ ಅಕ್ಕಪಕ್ಕ ಇರೋ ಪ್ಲೇಸಸ್ಗಳೆಲ್ಲ ನೋಡ್ಕೊಂಡು ಬರ್ತೀವಿ ತುಂಬ ಚೆನ್ನಾಗಿ ಎಲ್ಲ ಅಕ್ಕ ಮೈಸೂರು ಸುತ್ತ ಮುತ್ತ ಇರೋ ದೇವಸ್ಥಾನಗಳು ಎಲ್ಲ ಹೋಗ್ಬಿಟ್ಟು ಬಂದು ಮೈಸೂರಲ್ಲಿರೋ ಎಕ್ಸಿಬಿಷನ್ಗೋ ದಸರಾ ಟೈಮ್ ಬಂದು ಬಂದಾಗಂತೂ ತುಂಬ ಅಥಿತಿಗಳು ಬರೋದೆ ನಮ್ಮ ಮನೆಗಳಿಗೆ ದಸರಾ ಟೈಮಲ್ಲಿ ಎಲ್ಲ ಮಕ್ಳಿಗೂ ಸ್ಕೂಲ್ಗಳ್ಗೆ ರಜಾ ಇರುತ್ತೆ ದಸರಾ ವೆಕೇಷನ್ ಅಂತ ಕೊಟ್ಟಿರ್ತಾರೆ ಅಂದ್ಬಿಟ್ಟು ಎಲ್ಲ ದಸರಾ ಟೈಮಲ್ಲಿ ಬರೋದರಿಂದ ಒಂದಿನ ಲೈಟಿಂಗ್ಸ್ ನೋಡೋಕೆ ಹೋಗೋದಂತೆ ಒಂದಿನ ಆಹಾರ ಮೇಳ ಒಂದಿನ ಎಕ್ಸಿಮಿಷನ್ಗೆ ಒಂದೊಂದು ಥರ ಫಲಪುಷ್ಪ ಪ್ರದರ್ಶನ

ಆ ಟೈಮ್ನಲ್ಲಂತೂ ತುಂಬನೇ ಜನರು ಸಂಕುಲಿರೋದ್ರಿಂದ ತುಂಬನೇ ಎಲ್ಲ ವಿದೇಶ ವಿದೇಶದಿಂದ ಎಲ್ಲ ಪ್ರವಾಸಿಗರು ಬರ್ತಾಯಿರ್ತಾರೆ ನೋಡೋಕ್ಕೆ ಮೈಸೂರು ದಸರಾ ಜಂಬು ಸವಾರಿ ನೋಡೋಕ್ಕೆ ದೇಶ ವಿದೇಶದಿಂದ ಎಲ್ಲ ಬರ್ತಾನೇಯಿರ್ತಾರೆ ಎಲ್ಲೋದರೂ ಫುಲ್ ಜನವೋ ಜನ ರಶ್ ಅಂದರೆ ರಶ್ ಇರುತ್ತೆ ಹೋಗಿ ಮನೆಗೆ ಬರೋ ತನಕ ಫುಲ್ ಟಯರ್ಡ್ನೆಸ್ ಫೀಲ್ ಹಾಕೊಂಡು ಬರ್ತಾರೆ ಆದರೂ ಆ ಟೈಮಲ್ಲಿ ನಮ್ಮ ಮೈಸೂರು ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಕಣ್ಣೂ ಸಾಕಾಗೋಲ್ಲ ಆ ಲೈಟಿಂಗ್ಸ್ಗಳು ಆ ಜನಗಳು ಆ ಮಕ್ಕಳು ಆಟಾಡೊ ಆಟ ಸಾಮಾನುಗಳಿಂದ ಹಿಡ್ದು ಪ್ರತಿ ಒಂದುನೂ ದೊಡ್ಡ ಚಿಕ್ಕ ಮಕ್ಕಳಿಂದ ದೊಡ್ಡವರೆಲ್ಲ ಎಂಜಾಯ್ ಮಾಡುವಂಥ ಪ್ಲೇಸಸ್ಗಳು ಪ್ರೋಗ್ರಾಮ್ಗಳು ಎಲ್ಲ ದಸರಾ ಟೈಮಲ್ಲಿ ತುಂಬ ಚೆನ್ನಾಗಾಗಿರೋದ್ರಿಂದ ನಮ್ಗೆ ಬೇರೆ ಎಲ್ಲೂ ಹೊರಗಡೆ ಹೋಗ್ವಂತ ಅವಶ್ಯಕತೆ ನನ್ನ ಮೈಸೂರಲ್ಲಿ ನೋಡುವಂಥ ತುಂಬನೇ ಪ್ರವಾಸಿ ಸ್ಥಾನಗಳು ಟೆಂಪಲ್ಗಳು ಕೆ ಆರ್ ಎಸ್ ಡ್ಯಾಮ್ಗಳೆಲ್ಲ ಇರೋದರಿಂದ ನಾವು ಎಲ್ಲೂ ಹೋಗೋಲ್ಲ ಮೈಸೂರಲ್ಲೆ ನಮ್ಮ ಮನೆ ಬರೋರೆಲ್ಲ ಆಲ್ಮೋಸ್ಟ್ ಎಲ್ಲ ಇದು ನೋಡೋಕ್ಕೆ ಬರ್ತಾರೆ ಇದು ದಸರಾ ಟೈಮಲ್ಲಂತೂ ಮೈಸೂರಲ್ಲಿ ವೈಭೊಗ ನೋಡೋಕ್ಕೆ ಎರಡು ಕಣ್ಣು ಸಾಕಾಗೋಲ್ಲ ತುಂಬ ಚೆನ್ನಾಗಿರುತ್ತೆ ಮೈಸೂರ್ನಲ್ಲಿ ನೋಡುವಂಥ ಬೇ ತುಂಬ ಜಾಗಗಳಿರಬೇಕಾದ್ರೆ ನಮ್ಗೆ ಬೇರೆ ಕಡೆ ಹೋಗೋ ಅವಶ್ಯಕತೆಯೇ ಇರೋಲ್ಲ ಮೈಸೂರು ತುಂಬ ಚೆನ್ನಾಗಿದೆ ಫರ್ಸ್ಟ್ ನಾವು ಬಂದ ತಕ್ಷಣ ನಾವು ಹೋಗೋದೆ ಫರ್ಸ್ಟ್ ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡೋಕ್ಕೆನೆ ಅಲ್ಲಿಂದ ಬೇರೆ ಕಡೆ ನಾವು ಹೋಗ್ತೀವಿ ಅಲ್ಲಿ ಮೈಸೂರು ಚಾಮುಂಡೇಶ್ವರಿ ಅರಮನೆ ಕೆ ಆರ್ ಎಸ್ ವರ್ಷ ವರ್ಷವೂ ನಮ್ಮ ಅಥಿತಿಗಳು ಕರ್ಕೊಂಡು ಹೋಗ್ತೀವಿ ನಮ್ಮ ಮೈಸೂರಿನ ಪ್ರವಾಸಿ ತಾಣಗಳು ಮೈಸೂರ್ದಾಗೆ ಅವರು ಅವ್ರಿಗೆ ತಿಳುವಳಿಕೆ ಸಿಗುತ್ತೆ